ಅನ್ನ ನಮ್ಮ ಅಮ್ಮ ಕಲ್ಸತರಾ ನೀರಿಡೋ ಅಂದರು ನೀರಿಟ್ಟೂ ಅದಕ್ಕೆ ಕುದಿಯೋವರೆಗು ಬಿಡು ಅಂದರು ಬಿಟ್ಟೋ ಆಗಿದ ಮೇಲೆ ಅಕ್ಕಿ ನೆನಸಿರೋ ಅಕ್ಕಿನಾ ಇದಕ್ಕೆ ಹಾಕ್ಬೇಕಂದ್ರ್

ಬೇಳೆ ಹಾಕಂದ್ರು ಬೇಳೆ ಹಾಕಿ ತರಕಾರಿಗಳೆಲ್ಲ ಹಾಕಿ ಕುಚ್ಚಿಅರ್ಶ್ನ ಅರಿಶ್ಣ ಉಪ್ಪು ಖಾರ್ಪುಡಿ ಸಾಂಬಾರ್ ಮಸಾಲಯೆಲ್ಲ ಹಾಕಿ ಕುಚ್ಚಿಇಳಿಸಿ ಮಸ್ದು ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಕೊಟ್ಟೂ ಅನ್ನ ಸಾಂಬಾರ್ ಕಲಿತೆ ಕಲ್ತಾಗಿನ ಮೇಲೆ ಸಿಹಿ ಐಟಮ್ಮು ಹೋಳ್ಗಿ ಕಲಿಸಿದ್ರು ಹೋಳ್ಗಿಗೆ ಬೇಳೆಗ್ ನೀರಿಡು ಅಂತಂದೇಳಿ ನೀರು ಇಡ್ಸಿದ್ರು ನೀರು ಬೇಳೆ ಕುದ್ದಿನ ಮೇಲೆ ಬಸ್ದೂ ಅದಕ್ಕೆ ಬೆಲ್ಲ ಜಜ್ಜಿ ಹಾಕಿ ಬೆಲ್ಲ ಬೇಳೇ ಹೂರ್ಣ ಮಾಡಿ ಹಿಟ್ ಕಲ್ಸು ಅಂದ್ರು ಹಿಟ್ ಕಲಿಸಿ ಹಿಟ್ಟಿಗೆ ಗೋಧಿ ಮೈದಾ ಹಿಟ್ಟು ಮತ್ತು ಹೋಳ್ಗಿ ರವಾ ಸ್ವಲ್ಪ ಅರಿಶ್ಣ ಹಾಕಿ ಕಲಸು ಅಂದರು ಕಲಸಿದೆ ಆಮೇಲೇ ಅದನ್ನು ಉಳ್ಳಿ ಮಾಡಿ ಹೋಳ್ಗಿ ಮಾಡೋಕ್ ಕಲಿತೆ ಆಮೇಲೆ ಇನ್ನೊಂದು ಮ ಹುಗ್ಗಿ ಹುಗ್ಗಿ ಮಾಡೋದ್ ಕಲ್ಸಿದು ಗೋಧಿ ಹುಗ್ಗಿ ಆ ಗೋಧಿ ನೆನೆಸಿಟ್ಟು ಕಡಲೆ ಬೇಳೆನ ನೆನ್ಸಿಡಬೇಕು ಆಮೇಲೆ ಬೇಳೆ ನೀರು ಕುದ್ದಿನ ಮೇಲೆ ಆ ಗೋಧಿ ನುಚ್ಚು ಹಾಕಿ ಆಮೇಲೆ ಬೆಲ್ಲ ಹಾಕಿ ತುಪ್ಪ ಕೊಬ್ಬರಿ ತುರ್ದು ಹಾಕಿ ಅದನ್ನು ಕುಚ್ಚಿ ಆಮೇಲೆ ಕಡಲೆ ಬೇಳೆ ಹಾಕಿ ಕುಚ್ಚಿ ಇಳಿಸಿ ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಒಗ್ಗರಣೆ ಕೊಟ್ಟೆ ಗೋಧಿ ಹುಗ್ಗಿ ಮಾಡೋದ್ ಕಲಿತೆ ರೊಟ್ಟಿ ಮಾಡೋದ್ ಕಲ್ತಿನಿ ರೊಟ್ಟಿಗೇ ಹಿಟ್ ಜೋಳದ್ ಹಿಟ್ನ ಜರಡಿ ಹಿಡ್ದು ಅದರ ಸ್ವಲ್ಪ ಉಪ್ಪು ಬೆರೆಸಿ ಬಿಸಿ ನೀರು ಹಾಕಿ ನಾದಿ ರೊಟ್ಟಿ ತಟ್ಟೋದ್ ಅಂದ್ರೆ ಭಾಳ ಇಷ್ಟ ನಂಗೆ ರೊಟ್ಟಿ ತೀಡೋದು ಎರಡು ಇಷ್ಟ ಹಂಗಾಗೀ ರೊಟ್ಟಿ ಮಾಡೋದ್ ಕಲಿತೆ ಆಮೇಲೆ ಕಾಳು ಕಾಳು ಪಲ್ಯಗಳನ್ನು ಕಲಿಸಿದ್ರು ಕಾಳು ಪಲ್ಯ ಕಲಿಸಿದ್ರು ಕಾಳು ಪಲ್ಯ ಒಂದು ಕಲಿತೆ ಹೆಸ್ರ್ ಕಾಳು ರಾತ್ರಿ ನೆನೆಯಿಟ್ಟು ಬೆಳಗ್ಗೇ ಎಣ್ಣೆ ಉಳ್ಳಾಗಡ್ಡಿ ಕಾ ಹಸಿಮೆಣ್ಶಿನ್ಕಾಯಿ ಹೆಚ್ಕೊಂಡ್ ಹಾಕ್ ಕಾಳು ಹಾಕಿ ಒಗ್ಗರಣೆ ಕೊಟ್ಟು ಸ್ವಲ್ಪ ನೀರು ಹಾಕಿ ಕುದಿಯೋಕ್ ಬಿಟ್ಟು ಪಲ್ಯ ಕಲಿತೆ ನನಗೆ ಅಡಿಗೆ ಮಾಡೋಕೆ ಒಂದು ಎರಡರಿಂದ ಮೂರು ಅವರ್ ಟೈಮ್ ಆಗುತ್ತೆ ರೊಟ್ಟಿ ಪಲ್ಯ ಕಾಳು ಪಲ್ಯಗಳು ಪಲಾವು ಪಲಾವಿಗೇ ಫಸ್ಟು ಬೆಳ್ಳುಳ್ಳಿ ಪುದಿನ ಕೊತಂಬ್ರಿ ಅಲ್ಲಾ ಇವ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕು ಹಾಕಿ ಆಗಿದ್ಮೇಲೇ ಎಣ್ಣೆ ಉಳ್ಳಾಗಡ್ಡಿ ತರಕಾರಿಗಳೆಲ್ಲ ಹೆಚ್ಕೊಂದ್ರವ್ನ ಎಣ್ಣೆ ಎಲ್ಲ ಹಾಕಿ ಬೆಂದಿಸ್ಕೊಂಡು ಆಮೇಲೆ ಮಸಾಲೆ ಹಾಕಿ ನೀವು ಎಷ್ಟು ಲೋಟ ನೀರು ಅಕ್ಕಿ ತಗೋಂಡಿರ್ತೀರ ಅಷ್ಟು ಒಂದು ಲೋಟ ಅಕ್ಕಿ ತಗೋಂಡ್ರೆ ಎರಡು ಲೋಟ ನೀರು ಹಾಕಿ ನೀರನ್ನ ಕುದಿಸಿ ಆಗಿದ ಮೇಲೆ ಅಕ್ಕಿ ಹಾಕಿ ಮುಚ್ಚಳ ಬಿಟ್ಟು ಯಾ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸಿ ಪಲಾವ್ ರೆಡಿ ಆಯಿತು ಪಲಾವ್ ಕಲ್ತಿನಿ ಮತ್ತು ಚಿಕನ್ ಮಾಡೋದು ಕಲ್ತಿನಿ ನಮ್ಮ ಅತ್ತೆಯವರು ಕಲಿಸಿರೋದು ಚಿಕನ್ನ ಚಿಕನ್ನ ಎಣ್ಣೆಗೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಆಮೇಲ್ ಚಿಕನ್ನ ಡ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಂಡು ಮಸಾಲೇ ಮಸಾಲೆಗೆ ಕೊಬ್ಬರಿ ಕೊತಂಬ್ರಿ ಅಲ್ಲ ಬೆಳ್ಳುಳ್ಳಿ ಇವನ್ನ ಟಮಟೆನ್ನ ಮಿಕ್ಸಿಗೆ ಹಾಕ್ಕೊಂಡ್ ಆಮೇಲೆ ಚಿಕನ್ಯಾಗ ಹಾಕಿ ಬೆನ್ಸಬೇಕು ಚಿಕನ್ ಸಾರು ಕಲ್ತಿನಿ ಶಾವಿಗೆ ಮಾಡೋದು ಶಾವ್ಗೆ ಹಾಲ್ನ ಕುಚ್ಚಿಬೇಕು ಆಮೇಲೆ ಶಾವ್ಗೆನ್ ಸ್ವಲ್ಪ ತುಪ್ಪದಲ್ಲಿ ಬೇನಸ್ಕೊಂಡು ಹಾಲಿನ್ಯಾಗ್ ಸಕ್ಕರೆ ಹಾಕಿ ಕುಚ್ಚಿ ಶಾವ್ಗೆ ಅದ್ರಾಗ ಹಾಕಿ ಕುಚ್ಚಿ ಆಮೇಲ್ ತಳ ಬಿಡಿಸ್ಕೊಂಡ್ ತುಪ್ಪ ದ್ರಾಕ್ಷಿ ಗೋಡಂಬಿ ಅವ್ನೆಲ್ಲ ಹಾಕಿ ಒಗ್ಗರಣೆ ಕೊಡ್ಬೇಕು ಶಾವ್ಗೆ ಕಲ್ತಿನಿ ಸಿಹಿದಾಗ